ನಮಗೆ ಕೆಲವೊಂದು ಸರಿ ಏನೇ ದುಡಿದರು ಅವಶ್ಯಕತೆ ಬಂದಾಗ ಸಾಲವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಹಾಗೂ ಶೈಕ್ಷಣಿಕ ಸಾಲವನ್ನು ಪಡೆದು ಕೊಂಡಾಗ ಅನೇಕ ರೀತಿಯ ಉಪಯೋಗವಿದೆ ಏನಪ್ಪ ಅಂದರೆ ಅದರ ಬಡ್ಡಿ ಹಾಗೂ ಅದನ್ನು ಮತ್ತು ತೆಗೆದುಕೊಳ್ಳುವ ರೀತಿ ಆಗಲಿ ಮತ್ತು ಹಿಂದಿರುಗಿಸುವ ರೀತಿಯಾಗಲಿ ತುಂಬ ಉಪಯೋಗವಾಗುತ್ತದೆ ಇದರಿಂದ ನಾವಾಗಲಿ ನಮ್ಮ ಅಕ್ಕಪಕ್ಕದವರಾಗಲಿ ಯಾರೇ ಅದನ್ನು ತೊಗೊಂಡರೆ ತುಂಬ ಒಳ್ಳೆದು ಶೈಕ್ಷಣಿಕ ಸಾಲವನ್ನು ನೀಡು ನೀಡುವ ಯೋಜನೆಯನ್ನು ಮಾಡಿ ಅನೇಕಾರು ರೀತಿಯ ಉಪಯೋಗವಾಗುವಂತೆ ಜನರಿಗೆ ಸರ್ಕಾರವು ಮಾಡಿದೆ ಇದರಿಂದ ತುಂಬ ಅನುಕೂಲವಾಗುತ್ತಿದೆ